ನಾನು ಜೀವನಪರ್ಯಂತ ಓದಬೇಕು ಅಂದ್ಕೊಳ್ಳೋ ಪುಸ್ತಕ ಯಾವುದು ಅಂದರೆ ಮಹಾಭಾರತ ಮಹಾಭಾರತ ಇದು ನನ್ನ ಧರ್ಮಗ್ರಂಥ ಇದು ಸನಾತನ ಧರ್ಮಗ್ರಂಥವಾಗಿರೋದರಿಂದ ನಾನು ಇದನ್ನು ತುಂಬ ಪ್ರೀತಿಸ್ತೀನಿ ಮತ್ತು ಇಷ್ಟಪಟ್ಟು ಓದ್ತೀನಿ ಅದ್ರಲ್ಲಿ ಬರೊ ಪ್ರತಿಯೊಂದು ಪಾತ್ರವೂ ಮಾನವೀಯತೆ ಮನುಷ್ಯತ್ವವನ್ನು ಬಿಂಬಿಸುತ್ತೆ ಅದರಲ್ಲಿ ದ್ವೇಷ ಕಾಮ ಮೋಹ ಮದ ಮಾತ್ಸರ್ಯಗಳು ಮನುಷ್ಯನನ್ನು ಎಷ್ಟು ಕೆಳಗಿಳಿಸುತ್ತೆ ಅನ್ನೋದನ್ನ ಸಾರುತ್ತೆ ಸತ್ಯ ನಮ್ಮನ್ನು ಮೇಲೆತ್ತುತ್ತೆ ಅಸತ್ಯವು ನಮ್ಮನ್ನು ಕೆಳಗುರುಳಿಸುತ್ತೆ ಅನ್ನೋದನ್ನ ತಿಳ್ಸುತ್ತೆ ನಾವು ಯಾವುದರಲ್ಲಿ ಅತಿಯಾಗಿ ಆಸೆಗಳನ್ನು ಇಡಬಾರ್ದು ಮತ್ತು ಯಾವುದೇ ಆಗಲಿ ಉದ್ವಿಗ್ನ ಸ್ಥಿತಿಗ್ ಹೋಗಬಾರ್ದು ಅನ್ನೋದನ್ನು ಸಾರುತ್ತೆ ಶ್ರೀ ಕೃಷ್ಣನ ತತ್ವಗಳು ಮನಸ್ಸಿಗೆ ತುಂಬ ಪ್ರಭಾವವನ್ನು ಭೀರ್ತಿವೆ ಹಾಗಾಗಿ ನಾನು ಅದನ್ನು ತುಂಬ ಇಷ್ಟಪಟ್ಟು ಓದ್ತೀನಿ ದ್ರೋಣನ ವಿದ್ಯೆ ತಾಯಿಯ ಪ್ರೀತಿ ಕರ್ಣನ ಆತ್ಮೀಯತೆ ಸಹೋದರತೆ ಮತ್ತು ಪ್ರಾಣಮಿತ್ರನಿಗೋಸ್ಕರ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ಕರ್ಣನ ಪಾತ್ರ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ ಅದು ಅದಕ್ಕೆ ನಾನು ಅದನ್ನು ತುಂಬ ಇಷ್ಟಪಡ್ತೀನಿ ಅರ್ಜುನ ನಾನು ಯುದ್ಧವನ್ನೇ ಮಾಡೋದಿಲ್ಲ ಅಂತ ನಿಂತಾಗ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಎಂದು ಬೋಧನೆ ಮಾಡಿ ತತ್ವವನ್ನು ನೀಡಿ